ಅಲೋ ಮೇಡಮ್ ನಾನು ರೋಹಿಣಿ ಅಂತ ನಿನ್ನೆ ಆಸ್ಪೇಟಲ್ಗೆ ಬಂದಿದ್ದೆನಲ್ಲ ಜ್ವರ ನೆಗಡಿ ಕೆಮ್ಮು ಅಂತ ಹಾಂ ಚಾಮರಾಜ್ನಗರ ಜ್ವರ ನೆಗಡಿ ಕೆಮ್ಮು ಮ್ಯಾಮ್ ಹಾಂ ತಕೊಂಡೆ ಓಗ್ಲಿಲ್ಲ ಹಾಂ ಕಡಿಮೆ ಆಗಿಲ್ಲ ಈ ಮಾಮೂಲಿ ಗೋಬಿ ಪಾನಿಪುರಿ ಚಿತ್ರಾನ್ನ ಪುಳಿಯೋಗರೆ ಉಪ್ಪಿಟ್ಟು

ಹಾಂ ಮೊನ್ನೆ ತಿಂದುಬಿಟ್ಟೆ ಹಾಂ ಸರಿ ಮ್ಯಾಮ್ ಆಂ ಹಾಂ ಕಡಿಮೆಯಾಗಿಲ್ಲ ಬರಬೇಕಾ ನಾಳೆ ಆಸ್ಪೇಟ್ಲಿಗೆ ಜ್ವರ ನೆಗಡಿ ಕೆಮ್ಮು ಮ್ಯಾಮ್ ಮೊನ್ನೆಯಿಂದ ಹ್ಞೂ ಹಾಂ ಹಾಂ ಹಾಂ ಆಗಿಲ್ಲ ಹಾಂ ಸರಿ ಎಷ್ಟೊತ್ತಿಗೆ ಬರಲಿ ಎಷ್ಟೊತ್ತಿಗೆ ಬರಲಿ ಟೋಕ ಟೋಕನ್ ಟೋಕನ್ ಇದೆಯಾ

ಯಾವಾಗ ಸಿಕ್ತೀರಾ ಹಾಂ ಸರಿ ಬರ್ತೀನಿ ಬರ್ತೀನಿ